ಹಲೋ ಇದು ರಮೇಶ್ ಅವ್ರು ಏನು ರಿ ಅದು ಹೋದ ಸಲ ನಿಮಗ್ ನಾ ಕಾರ್ ಬುಕ್ ಮಾಡಿದ್ದೆ ನೋಡಿರಿ ಅದು ಇಲ್ಲಿ ಮೈಸೂರಿಗೆ ಹೋಗ್ಬೇಕಂತ ಹೇಳ್ ಕಾರ್ ಬುಕ್ ಮಾಡಿದ್ದೆ ನೋಡಿರಿ ಹೋದ ಸಲ ಅದು ಈ ಸಲವೂ ಬೇಕಾಗಿತ್ತು ರೀ ಈ ಕಡೆ ಚಿತ್ತಾಪುರಿಗೆ ಹೋಗದಿತ್ತು ರೀ ಹೋದ ಸಲ ಎಷ್ಟು ಜನ ಇದ್ದೆವೋ ಅಷ್ಟೇ ಜನ ಇದ್ದೀವಿ ರಿ ಈ ಸಲವೂ ಅಷ್ಟೇ ಜನ ಇದ್ದೀವಿ ಅದಕ್ಕೆ ಬೇಕಾಗಿತ್ತು ರೀ ನಮ್ಮ ಮನೆಗೆ ಎಲ್ಲರೂ ಕೇಳತ್ತಾರೆ ರೀ ಅವನಿಗೇ ಕರೆಸುವ ಚಂದ ಓಡಿಸ್ತಾನೆ ಗಾಡಿ ನಿಧಾನಕ್ಕೆ ಓಡಿಸ್ತಾನೆ ಅಂತಲ್ಲತ್ತರಿ ಅದಕ್ಕೆ ನೀವು ಬರ್ತಿರೇನು ಅಂದಿದ್ರಿನ ಇಲ್ಲ ರಿ ಅದು ಇಸ್ ಚ ಕಮ್ಮಿ ಜನವೇ ಅರರಿ ನಿಮ್ಮ ಕಾರ್ನ್ಯಾಗ ಹೋದ್ಸಲ ಇದ್ದಿದ್ದೆವಲ್ಲ ರಿ ಐದೇ ಜನ ಈ ಸಲವೂ ಐದೇ ಜನ ಇದ್ದೀವಿ ರೀ ಈಗ ಹದಿನಾಲ್ಕು ತಾರೀಖು ಬರ್ತೀರಾ ಅಂದರೆ ಬನ್ರಿ ಆವತ್ತಿನ ದಿವ್ಸ ಯಾವುದ್ನೂ ಆರ್ಡ್ರ್ ಇತ್ತು ಅಂದ್ರೆ ಕ್ಯಾನ್ಸಲ್ ಮಾಡಿರಿ ಯಾಕಂದರೆ ನಮ್ಮ ಮನ್ಯಾಗೆ ಎಲ್ಲ ವಯ್ಸು ಆದೋರರಲ್ಲ ನೀವು ನಮ್ಮ ಅಜ್ಜಿಯೋರು ಎಲ್ಲ ಅಲ್ಲತ್ತಾರೆ ಅವ ಗಾಡಿ ಸ್ ಚಂದ ಓಡಿಸ್ತಾನೆ ಸ್ಲೋ ಆಗಿ ಓಡಿಸ್ತಾನೆ ಅವನಿಗೇ ಕರ್ಕೊಂಡ್ ಬಾ ಅಂತೇಳಿ ನಮ್ಮ ಮನೆಗೆ ಎಲ್ಲರೂ ಜಗಳ ಆಳತ್ತರೆ ರೀ ನಾ ಹೇಳ್ದ್ರೆ ಕೇಳಲ್ಲಾಗ್ಯಾರೆ ರೀ ಅವ್ರು ಅವ್ರದ್ದು ಬೇರೆ ಕಡೆ ಕೆಲ್ಸ ಇರ್ತದೆ ನಮ್ಮಲ್ಲೇ ಬಾ ಅಂದ್ರೆ ಹೆಂಗೆ ಬರ್ತಾರೆ ಅವರು ಅವ್ರು ಬರಲ್ಲ ಅಂತಂದರ್ ಇಲ್ಲ ಅವ್ನಿಗೆ ಹೇಳು ಈ ಸಲವೂ ಬಾಪ್ಪ ನೀ ಚಂದ ಓಡಿಸ್ತಿ ಗಾಡಿ ಸ್ಲೋ ಓಡಿಸ್ತಾನ ನಾವು ನಮ್ಮ ನಮಗೆ ಇರ್ಲಕ್ನೂ ಅವನೇ ಹೋದ ಸಲ ಹೋದಾಗ್ಲೂ ಇರ್ಲಕ್ಕ ಅವನೇ ಜಾಗ ಹುಡ್ಕ್ಯಾಡಿ ಕೊಟ್ಟಾನ ಮತ್ತು ನಾವು ನೋಡ್ಲಾರ್ದು ಸ್ಥಳಗಳ್ನೂ ಎಲ್ಲ ತೋರಿಸನ ಮತ್ತು ನಮ್ಮದು ಊಟದ ವ್ಯವಸ್ಥೆನೂ ಅವನೇ ಮಾಡ್ಯನ ಮತ್ತು ನಮಗೂ ಹೆಂಗೆ ಕರ್ಕೊಂಡ್ ಹೋಗ್ಯನ ಹಾಗೆ ತಂದು ಬಿಟ್ಟಾನ ಏನೂ ಒಬ್ರಿಗೂ ಏನೂ ಭಿ ಆಗ್ಲಾರ್ದಂಗೆ ನೋಡ್ಕೊಂಡ್ ಒಯ್ದು ಕರ್ಕೊಂಡ್ ಒಯ್ದು ಬಿಟ್ಟು ಮತ್ತು ಕರ್ಕೊಂಡ್ ಒಯ್ದು ತಂದು ಬಿಟ್ಟಾನ ನಮಗೂ ಅದಕ್ಕೆ ಅವನಿಗೂ ಇನ್ನೊಂದು ಸಲ ನಮಗೆ ಬಾ ಅಂತೇಳಿ ಅವ್ನಿಗೆ ಕರ್ಕೊಂಡ್ ಓಲಕ್ ಬಾ ಅಂತ್ಹೇಳು ಅಂತಲ್ಲತ್ತರಿ ಅದಕ್ಕೆ ನೀವು ಬರ್ತೀರೇನಂತ ಕೇಳಿದ್ದು ರಿ ನಿಮಗ್ ನಾ ಅನ್ನು ಹದಿನಾಲ್ಕು ತಾರೀಖು ಬೆಳಗ್ಗೆ ಹತ್ತು ಗಂಟಿಗೆ ಹಂಗ್ ಬನ್ರಿ ಹತ್ತು ಗಂಟಿಗೆ ಹಂಗ್ ಬಂದಿರಂದ್ರೆ ಹೋಗ್ಲಕ್ಕ ಚಲೋ ಆಗ್ತದೆ ರಿ ನಮಗೂ ಇಲ್ಲ ರಿ ಅದು ನಿಮ್ ತಂದಿದ್ರಿ ನೋಡಿರಿ ಹೋದ ಸಲ ಕಾರು ಅದೇ ಕಾರ್ ಬೇಕಾಗಿತ್ತು ರೀ ನಮಗೂ ಅದಕ್ಕೆ ಈ ಸಲವೂ ಅದೇ ಕಾರ್ ತರ್ತೀರೇನೋ ಅಂತ ಕೇಳಕ್ಕೆ ಫೋನ್ ಹಚ್ಚಿದೇವ್ ರಿ ಸರಿ ಆಯ್ತು ರೀ ನೀವ್ನ ಅವ್ ಹದಿನಾಲ್ಕು ತಾರೀಖು ಬೆಳಗ್ಗೆ ಹತ್ತು ಗಂಟೆಗೆ ಬನ್ರಿ ಮತ್ತು ಒಂದು ಎರಡು ಮೂರು ದಿವಸಗಣ ಮತ್ತು ವಾಪಸ್ ತಂದು ಬಿಡಕ್ಕತ್ರೀ ಅಂತ ನಮಗ ನೀವು ಅಮೌಂಟ್ ಏನು ಆಗ್ತದಂತದು ನೆಕ್ಸ್ಟ್ ಸರ್ತಿ ಮತ್ತು ಆಮ್ಯಾಲ್ ಹೋಗಿ ಬಂದ್ರ್ಪೇ ಮಾತಾಡಣಂತ್ರಿ ಹಾಂ ರಿ